ಹಾಂ ಹೌದು ಹೇಳ್ರಿ ಹಾಂ ಇದಾರ ರೀ ಹ್ಞೂ

ಹಾಂ ಇದೆ ಬರ್ರಿ ಹೆಂಗ್ ಇರ್ಬೇಕು ನಿಮಗೆ ಟಿ ಟಿ ದು ನಡಿಯುತ್ತಲ್ಲ ಮೆಂಬರ್ಸ್ ಎಷ್ಟು ಇದ್ದೀರ ನೀವು ಹಾಂ ಹೌದಾ ಓಕೆ ಓಕೆ ಬರ್ರಿ ನಡಿಯುತ್ತೆ ಟ್ವೆಂಟಿ ಮೆಂಬರ್ಸ್ ಒಳ್ಗಡೆನೇ ಕುಳ್ತಾರಾ ಹ್ಞೂ ಓಕೆ ಬರ್ರಿ ಹಾಂ ಲಾಡ್ಜ್ ಟೈಪ್ ಇದಾವ ಹೇಳ್ರಿ ಫೆಸಿಲಿಟೀಸ್ ಎಲ್ಲ ಇದಾವ ಒಳಗಡೆ

ಹಾಂ ಇದೆ ಇದೆ ಬರ್ರಿ ಮಠ ಇದೆ ಮತ್ತು ಇನ್ನೂ ಆ ಸೈಡ್ ಎಲ್ಲ ಇದೆ ಬರ್ರಿ ಹಾಂ ಹಾಂ ಎಲ್ಲ ವ್ಯವಸ್ಥೆ ಮಾಡೋಣ ಬರ್ರಿ ನೀವು ಹಾಂ ಉಣ್ಕಲ್ ಕೆರೆ ತೋಳನ ಕೆರೆ ಇದಾವು ಹ್ಞೂ ಇದಾವೆ ಇದೆ ಬರ್ರಿ ನೀವು ನೋಡೋಣ ಹ್ಞೂ ಹಾಂ ರೀ ಐತಿ ಐತಿ ಯಾವಾಗ ಬರ್ತೀರ ನೀವು ಯಾವಾಗ ಬರ್ತೀರಿ

ಹಾಂ ಹಾಂ ಹ್ಞೂ ಹಾಂ ಇದೆ ಯಾವಾಗ ಬರ್ತೀರ ನೀವು ಓಕೆ

ಹಾಂ ಓಕೆ ಆಯಿತು ಹಾಂ ಓಕೆ ಓಕೆ ಅಂದರೆ ಇಷ್ಟು ಒಂದು ರೂಮಿಗೆ ಒಂದು ಫೈವ್ ಥೌಸಂಡ್ ಆಗುತ್ತೆ ನೋಡಿ ಟು ಡೇಸಿಗೆ ನಡಿಯುತ್ತಲ್ಲ

ಓಕೆ ನೀವು ಬರಬೇಕಾದರೆ ಕಾಲ್ ಮಾಡ್ತೀವಿ ಒಂದು ಟೈಮ್ ಹಾಂ ಓಕೆ ಓಕೆ ಬಾಯ್ ರೀ